ಕೃಷಿಯ ಅಂಶಗಳಲ್ಲಿ ಮೊದಲನೆಯದಾಗಿ ಪರಿಸರ ಬದಲಾವಣೆ ಅಥವಾ ಹವಮಾನದ ಬದಲಾವಣೆ ಹವಮಾನದ ಬದಲಾವಣೆಯು ಒಂದು ಒಂದು ಅಂಶವಾಗಿದ್ದು ಇದರಲ್ಲಿ ರೈತ ಅಥವಾ ನಾವು ಬಿತ್ತಿದ ಬೀಜಗಳು ಮೊಳಕೆಯಾಗುಕ್ಕಿ ಗಿಡವಾಗಿ ಬರುವಂತಹ ಸಂದರ್ಭದಲ್ಲಿ ಸರಿಯಾದ ಮಳೆ ಬೀಳದ ಕಾರಣ ಅಲ್ಲಿ ಬಿತ್ತಿದಂತ ಬೀಜಗಳು ಮೊಳಕೆಯಾಗದೆ ಹೋಗುವಂತಹ ಅಂಶವು ಇದರಲ್ಲಿ ಒಂದಾಗಿದೆ ಇಂತಹ ಸಂದರ್ಭದಲ್ಲಿ ಆ ರೈತ ಅಥವಾ ವ್ಯಕ್ತಿ ಅಥವಾ ನಾವು ಬಿತ್ತಿದಂತ ಬೀಜಗಳು ಮೊಳಕೆಯಾಗದೆ ಅಲ್ಲಿಯೇ ಸುಟ್ಟು ಹೋಗುವಂಥದ್ದು ಅಥವಾ ಮತ್ತೆ ಅದು ಅಲ್ಲಿಯೇ ಒಣಗಿ ಹೋಗುವಂತಹ ಸಂದರ್ಭಗಳಾಗಿವೆ ಅಷ್ಟೇ ಅಲ್ಲದೆ ಬೀಜ ಊರಿದ ಅಥವಾ ಬಿತ್ತಿದ ಸಂದರ್ಭದಲ್ಲಿ ಅತೀ ಹೆಚ್ಚಾಗಿ ಮಳೆಯಾಗುವ ಒಂದು ಅಂಶವಾಗಿದ್ದು ಇದು ಎರಡನೆಯದಾಗಿದೆ ಅತೀ ಹೆಚ್ಚು ಮಳೆ ಬೀಳುವಂತಹ ಸಂದರ್ಭವು ಆಗಿದ್ದು ಇಂತಹ ಸಂದರ್ಭದಲ್ಲಿ ಅತೀ ಹೆಚ್ಚು ಮಳೆ ಆದಂತಹ ಸಂದರ್ಭದಲ್ಲಿ ಅಲ್ಲಿ ಬಿತ್ತಿದಂತಹ ಬೀಜಗಳು ಆ ಮಳೆಯ ಒಂದು ರಭಸಕ್ಕೆ ಎಲ್ಲಾ ಬೀಜಗಳು ತೇಲಿ ಅಥವಾ ಆ ಮಳೆಯ ನೀರಿನ ಹರಿಯುವಿಕೆಗೆ ತೇಲಿಕೊಂಡು ಹೋಗುವಂತಹ ಒಂದು ಅಂಶವು ಕೂಡ ಆಗಿದೆ ಇದರಿಂದ ನಾವು ಬಿತ್ತಿದಂತಹ ಬೀಜಗಳು ಮಳೆಯ ಒಂದು ಅತಿಯಾದ ಮಳೆಯ ಪ್ರಭಾವದಿಂದ ನಷ್ಟ ಅಥವಾ ಅಲ್ಲಿ ಬಿತ್ತಿದಂತಹ ಬೀಜಗಳ ಒಂದು ನಷ್ಟ ಹೆಚ್ಚಾಗುತ್ತದೆ ಅಷ್ಟೇ ಅಲ್ಲದೆ ಆ ಬೀಜಗಳು ಉತ್ತಮ ರೀತಿ ಇಲ್ಲದಿರುವಂತಹ ಒಂದು ಸಂದರ್ಭ ಅಥವಾ ಕಳಪೆ ಗುಣಮಟ್ಟದ ಬೀಜಗಳು ಒಂದು ಸಂದರ್ಭದಲ್ಲಿ ಖರೀದಿಸಿದಂತಹ ಬೀಜಗಳು ಕೂಡ ಕಳಪೆ ಮಟ್ಟದ್ದಾಗಿದ್ದರೆ ಆ ಬೀಜಗಳು ಮೊಳಕೆ ಆಗದೆ ಅಲ್ಲಿಯೇ ಉಳಿಯುವಂತಹದ್ದು ಅಥವಾ ಅಲ್ಲಿ ಕೊಳೆತು ಹೋಗುವಂತಹ ಸಂದರ್ಭಗಳು ಕೂಡ ಆಗಿದೆ ಇಷ್ಟೇ ಅಲ್ಲದೆ ನಾವು ಬಿತ್ತಿದಂತಹ ಬೀಜಗಳಿಗೆ ಕ್ರಿಮಿ ಕೀಟಗಳು ದಾಳಿ ಮಾಡುವಂತಹ ಸಂದರ್ಭ ನಾವು ಬಿತ್ತಿದ ಬೀಜಗಳು ಮರ ಅಥವಾ ಗಿಡವಾಗಿ ಬೆಳೆಯುವ ಸಂದರ್ಭಗಳಲ್ಲಿ ಅಲ್ಲಿ ಬರುವಂತಹ ಚಿಕ್ಕ ಕೀಟಗಳು ಅವುಗಳ ಮೇಲೆ ಬಂದು ಒಂದು ತಿಂದು ಮತ್ತು ಅಥವಾ ಅದರ ಕಾಂಡಗಳನ್ನು ತಿನ್ನುವ ಮೂಲಕ ಆ ಸಸ್ಯಗಳು ಅಥವಾ ಗಿಡಗಳನ್ನು ತಿಂದು ಹಾಕುತ್ತವೆ ಇದರಿಂದ ನಾವು ಬಿತ್ತಿದ ಬೀಜಗಳನ್ನು ಕೂಡ ತಿನ್ನುತ್ತವೆ ಮತ್ತು ಇದರಿಂದ ಆ ಒಂದು ಬಿತ್ತಿದ ಬೀಜಗಳ ಸಂತತಿ ಅಥವಾ ಆ ಬಿತ್ತಿದ ಆ ಒಂದು ಸ್ಥಳದಲ್ಲಿ ಯಾವ್ದೇ ನಾಟಿ ಅಥವ ಬೀಜ ನೆಟ್ಟಲ್ಲಿ ಆ ಒಂದು ಕ್ರಿಮಿ ಕೀಟಗಳು ಪುನಃ ಬಂದು ಅಥವಾ ತಿಂದು ಬೆಳೆಯಲು ಬಿಡ ತಕ್ಕದ್ದು ಹಾಗೇ ನಾವು ಬಿತ್ತಿದಂತಹ ಸಂದರ್ಭದಲ್ಲಿ ಮಳೆ ಇಲ್ಲದ ಕಾರಣದಿಂದ ನಾವು ಹನಿ ನೀರಾವರಿಯಂತಹ ಹಲವು ಅಂಶಗಳನ್ನು ಕಂಡುಕೊಳ್ಳಬೌದು ಹನಿ ಮು ನೀರಾವರಿ ಹನಿ ನೀರಾವರಿ ಎಂದರೆ ಸಣ್ಣ ಸಣ್ಣ ಪೈಪುಗಳ ಮೂಲಕ ಚಿಕ್ಕ ಚಿಕ್ಕ ಹೋಲುಗಳನ್ನು ಅವುಗಳನ್ನು ಅಳವಡಿಸಿ ಆ ಒಂದು ಬೀಜಗಳ ಸಾಲಿನಲ್ಲಿ ಇಡುವ ಮೂಲಕ ಹನಿ ನೀರಾವರಿ ವ್ಯವಸ್ಥೆ ಕೂಡ ಆಗುತ್ತದೆ ಹೀಗೆ ಅದಕ್ಕೆ ಉತ್ತಮ ಗೊಬ್ಬರದ ವ್ಯವಸ್ಥೆ ಮತ್ತು ಮನೆಯಲ್ಲಿ ಅಥವಾ ಹೀಗೆ ಹಸುಗಳ ಸಗಣಿ ಅಥವಾ ಮರ ಗಿಡಗಳ ಎಲೆಯಂತಹ ಎಲ್ಲಾ ವಸ್ತುಗಳನ್ನು ಸಂಗ್ರಹಿಸಿ ಅದನ್ನು ಕೊಳೆಯಲು ಬಿಟ್ಟು ಮತ್ತು ಹೀಗೆ ಮಾಡಿದ ನಂತರ ಅದನ್ನು ಬಿ ನಾವು ಬಿತ್ತಿದಂತಹ ಹೊಲ ಅಥವಾ ಸ್ಥಳಗಳಿಗೆ ಹಾಕುವ ಮೂಲಕ ಉತ್ತಮ ಬೆಳೆಯ ವ್ಯವಸ್ಥೆಯನ್ನು ಕಂಡುಕೊಳ್ಳಬಹುದು ಮತ್ತು ಆ ಬೆಳೆಗಳ ಮಧ್ಯೆ ಬೆಳೆಯತಕ್ಕಂತಹ ಕೆಲವು ಬೇಡದ ಸಸ್ಯಗಳು ಇವುಗಳು ಬೆಳೆಯುವುದರಿಂದ ನಾವು ಬೆಳೆಸಿದ ಅಥವಾ ಬಿತ್ತಿದ ಬೀಜಗಳ ಮಧ್ಯೆ ಬೆಳೆದು ನಾವು ಹರಿಸುವ ನೀರು ಅಥವಾ ಬೆರೆಸಿದ ಗೊಬ್ಬರಗಳನ್ನು ಇವುಗಳು ಸೇವಿಸಿಕೊಂಡು ಅಥವಾ ಆ ಅಂಶಗಳನ್ನೆಲ್ಲ ಹೀರಿಕೊಳ್ಳುವ ಮೂಲಕ ನಾವು ಬೆಳೆಸಿದಂತಹ ಗಿಡಗಳಿಗೆ ಯಾವ್ದೇ ಒಂದು ಉತ್ತಮ ಪೌಷ್ಟಿಕವಾದ ಕೆಲ ಅಂಶಗಳನ್ನು ಬಿಡದೆ ಇವುಗಳು ಬೆಳೆಯಲು ಪ್ರಾರಂಭಿಸುತ್ತವೆ ಮತ್ತು ಇಂತಹ ಅಂಶಗಳಿಂದಾಗಿ ಆ ಬಿತ್ತಿದ ಬೀಜಗಳು ಅಥವಾ ಗಿಡಗಳು ಬೆಳೆಯ ಬೆಳೆಯದೆ ನಾಶವಾಗಲು ಕಾಣಬೋದು ಅಥವಾ ತುಂಬ ತುಂಬ ಲೇಟ್ ಅಥವಾ ನಿಧಾನಗತಿಯಲ್ಲಿ ಬೆಳೆಯುವಂತಹ ಸಾಧ್ಯತೆಯು ಇದ್ದು ಯಾವುದೇ ಫಲವನ್ನು ನೀಡದೆ ಆ ಗಿಡಗಳು ಕೊಳೆತು ಅಥವಾ ಬಿಸಿಲಿನ ತಾಪಕ್ಕೆ ಒಣಗಿಯು ಹೋಗುವಂತಹ ಅಂಶಗಳನ್ನು ಕಾಣಬೋದು ಹೀಗೆ ಇಂತಹ ಅಂಶಗಳನ್ನು ಉತ್ತಮ ರೀತಿಯಲ್ಲಿ ಎದುರಿಸಿದರೆ ಮತ್ತು ಅಲ್ಲಿಯೇ ಬೆಳೆಯತಕ್ಕಂತಹ ಬೇಡದ ಗಿಡಗಳನ್ನು ಅಥವಾ ಸಸ್ಯಗಳನ್ನು ತೆಗೆಯುವ ಮೂಲಕ ಉತ್ತಮ ವ್ಯವಸಾಯ ಅಥವಾ ಬೇಸಾಯವನ್ನು ನಡೆಸಬೌದು ಉತ್ತಮ ಗೊಬ್ಬರ ಹಾಕುವ ಮೂಲಕ ಹನಿ ನೀರಾವರಿಯ ಮೂಲಕ ಮತ್ತು ಕೀಟನಾಶಕಗಳನ್ನು ಅದು ಕೀಟನಾಶಕಗಳಲ್ಲಿ ಸಸ್ಯ ಪ್ರೇರಿತ ಅಥವಾ ಸಸ್ಯದ ಒಂದು ಕೀಟನಾಶಕವನ್ನು ಬಳಸುವ ಮೂಲಕ ಯಾವ್ದೇ ರಾಸಾಯನಿಕ ಕೀಟ ನಾಶಕಗಳನ್ನು ಬಳಸದೆ ಉತ್ತಮ ಕೀಟನಾಶಕಗಳನ್ನು ಬಳಸುವ ಮೂಲಕ ಉತ್ತಮ ಸಸ್ಯ ಅಥವಾ ಫಲವತ್ತನ್ನು ಪಡೆದುಕೊಳ್ಳಬೌದು ಇದರಿಂದ ಮುಂದಿನ ಪೀಳಿಗೆಗೆ ಉತ್ತಮ ಆಹಾರವು ದೊರಕುವುದು ಒಂದು ಅಂಶವಾಗಿದೆ ಮತ್ತು ಹವಮಾನದ ಬದಲಾವಣೆಯು ವಿಪರೀತವಾಗಿದ್ದು ನಾವು ಬಳಸತಕ್ಕಂತಹ ದೈನಂದಿನ ನೀರು ಅಥವಾ ಬಳಸಿದ ನೀರನ್ನು ಅಲ್ಪ ಪ್ರಮಾಣದಲ್ಲಿ ನಾವು ಬೆಳೆಸುವ ಅಥವಾ ಬಿತ್ತಿದ ಬೀಜಗಳ ಸಾಲಿನಲ್ಲಿ ಹರಿಯಲು ಅಥವಾ ಹೋಗಲು ಬಿಡುವ ಮೂಲಕ ಅಥವಾ ಆ ನೀರನ್ನು ಸಂಗ್ರಹಿಸಿ ಅವುಗಳಿಗೆ ಹನಿ ನೀರಾವರಿಯ ಮೂಲಕ ಬಿಡುವುದರಿಂದ ಉತ್ತಮ ಬೇಸಾಯ ಅಥವಾ ನಾವು ನೆಟ್ಟ ಸಸ್ಯಗಳನ್ನು ಬೆಳೆಸಬೋದು ಇದರಿಂದ ಹವಾಮಾನದ ಬದಲಾವಣೆ ಇದ್ದರು ಕೂಡ ಉತ್ತಮ ಒಂದು ಅಂಶವನ್ನು ಕಂಡುಕೊಳ್ಳಬೋದಾಗಿದೆ ಇಂತಹ ಹಲವು ಅಂಶಗಳು ಅಳವಡಿಸಿಕೊಳ್ಳುವ ಮೂಲಕ ಅತೀ ಹೆಚ್ಚಿನ ಮತ್ತು ಉತ್ತಮ ಬೇಸಾಯವನ್ನು ಮಾಡುವ ಮೂಲಕ ಒಗ್ಗೂಡುವ ಅಥವಾ ಹಮ್ಮಿಕೊಳ್ಳುವುದಾಗಿದೆ